ಇವಾಗ ನಮ್ಮ ದೇಶದಲ್ಲಿ ಇಂಡಿಪೆಂಡೆನ್ಸ್ ಡೇ ಮತ್ತು ರಿಪಬ್ಲಿಕ್ ಡೇ ಈ ರೀತಿಯೆಲ್ಲ ಫಂಕ್ಷನ್ಗಳ್ ನಡೆದಾಗ ಪ್ರತಿ ರಾಜ್ಯವು ಡೆಲ್ಲಿಗೋಗಿ ರೆಪ್ರೆಸೆಂಟ್ ಮಾಡುತ್ತೆ ಯಾವ ರೀತಿ ಅಂದರೆ ಇವಾಗ ತಮಿಳುನಾಡದವ್ರು ಭರತನಾಟ್ಯ ಮಾಡ್ತಾರೆ ನಮ್ಮ ಕರ್ನಾಟಕದವರು ನಮ್ಮ ದ್ ನಮ್ಮ ರಾಜ್ಯದ ಡ್ಯಾನ್ಸನ್ನು ಅಲ್ಲೋಗಿ ರೆಪ್ರೆಸೆಂಟ್ ಮಾಡ್ತಾರೆ ಅದೇ ರೀತಿ ಇವಾಗ ನಮ್ಮ ಇವಾಗ ತಮಿಳುನಾಡೊರು ಹೆಂಗೆ ಭರತನಾಟ್ಯ ಮಾಡ್ತಾರೋ ನಮ್ಮ ಕರ್ನಾಟಕ್ದೋರೋಗಿ ಯಕ್ಷಗಾನವನ್ನು ಪ್ರದರ್ಶಿಸ್ತಾರೆ ಈ ರೀತಿ ನಮ್ಮ ದೇಶದಲ್ಲಿ ತುಂಬ ಡಿಫ್ರೆಂಟ್ ಡಿಫ್ರೆಂಟಾಗಿ ಅವ್ರವ್ರಿಗೆ ರಾಜ್ಯಕ್ಕೆ ಅವ್ರವ್ರದೇ ಆದ ಒಂದು ಸಪ್ರೇಟ್ ನೃತ್ಯ ಕಲೆ ಒಂದು ಇದೆ ಅಂತ ಹೇಳಕ್ ಇಷ್ಟಪಡ್ತಿನಿ ಹಾಗೂ ಇವಾಗ ಪಂಜಾಬ್ಗೆಲ್ಲ ಹೋದ್ರೆ ಅಲ್ಲಿ ಪಂಜಾಬಿಂದ ಭಾಂಗ್ರ ಡ್ಯಾನ್ಸ್ ಮಾಡ್ತೀವಿ ನಾವು ಈ ರೀತಿಯೆಲ್ಲ ನಾವು ತುಂಬ ಸೆಲೆಬ್ರೇಟ್ ಮಾಡೋದು ನಮಗು ತುಂಬ ಇಷ್ಟಕರವಾದ ಸಂಗತಿ ಅಂತ ಹೇಳ್ತಿವಿ ಮತ್ತು ಯಾವುದೇ ಭೇದಗಳುನ್ನು ಇಲ್ಲದಲೇ ನಾವು ಇವಾಗ ನಾವು ತಮಿಳುನಾಡು ನಾವೀಗ ತಮಿಳುನಾಡೋರು ಮಾತ್ರ ಭರತನಾಟ್ಯ ಮಾಡೋದಿಲ್ಲ ಇಲ್ಲೂ ಕೂಡ ನಾವು ಪ್ರತಿಯೊಬ್ರು ಭರತನಾಟ್ಯವನ್ನು ಕಲಿಯುತ್ತಾರೆ ಹಾಗೆಯೇ ಇವಾಗ ಪ್ರತಿ ರಾಜ್ಯದಲ್ಲಿಯವರು ಕೂಡ ನಮ್ಮ ದೇಶ ಪೂರ್ತಿ ಆ ನೃತ್ಯವನ್ನು ಕಲಿತಾರೆ ನಮ್ಮ ಅದೊಂದು ನಮ್ಮ ದೇಶದ ಒಂದು ಖುಷಿಕರ ಸಂಗತಿ ಅಂತ ಹೇಳಕ್ ಇಷ್ಟಪಡ್ತಿನಿ ಮತ್ತು ಯಾವುದೇ ಭೇದ ಭಾವ ಇಲ್ಲದಲೇ ಸಂಸ್ಕೃತಿಕ ಸಾಂಸ್ಕ್ರುತಿಕ ಇದು ಕೂಡ ಜನಗಳು ಪ್ರದರ್ಶಿಸ್ತಾರೆ ಕೈ ಜೋಡಿಸಿ ಜನಗಳು ತುಂಬ ಖುಷಿ ಖುಷಿಯಾಗಿ ಬದುಕ್ತಾ ನಮ್ಮ ಸಮಾಜದಲ್ಲಿ ಒಳ್ಳೆ ಹೆಸ್ರನ್ನು ಕೂಡ ಕಾಪಾಡ್ತಿದಾರೆ ಯಾ ಮತ್ತು ಇವಾಗ ಭರತನಾಟ್ಯ ಯಾವ ರೀತಿ ಅಂದರೆ ಇವಾಗ ತಮಿಳುನಾಡದಲ್ಲಿ ಅದು ಒಂದು ಅವ್ರದೇ ಆ ಕಂಡಿಡ್ದಿರುವ ಅದೊಂದು ನೃತ್ಯ ಅಂತಾರೇ ಆದರೆ ನಮ್ಮ ಇಡೀ ದೇಶದಲ್ಲಿಯೂ ಕೂಡ ಪ್ರತೀ ಫಂಕ್ಷನ್ನಲ್ಲು ಕೂಡ ಭರತನಾಟ್ಯವನ್ನು ಪ್ರದರ್ಶಿಸ್ತಾರೆ ಇದು ಇವು ಇವೆಲ್ಲ ಭೇದಗಳು ಭೇದ ಭಾವಗಳನ್ನು ಬಿಟ್ಟು ನಾವು ಬದುಕ್ತಿರೋದೇ ಇದೊಂದು ಎಕ್ಸಾಂಪಲ್ಲು